ರಾಸಾಯನಿಕ ಕೀಟಾನಾಶಗಳು ಮಣ್ಣನ್ನು ನಾವು ಹೆಚ್ಚಾಗಿ ರಾಸಾಯನಿಕ ಕೀಟಗಳನ್ನ ಬೆಳೆಸೋದ್ರಿಂದ ಮಣ್ಣಿನಲ್ಲಿರುವ ಸತ್ವ ಸಾವಯವ ಗುಣ ಹೊರ್ಟೋಗುತ್ತೆ ಆದಷ್ಟು ನಾವು ಮಣ್ಣಿಗೆ ನಾವು ವ್ಯವಸಾಯಕ್ಕೆ ಬಳಸಬೇಕಾದ್ರೆ ನಾವು ಆದಷ್ಟು ಸಾವಯ ಗೊಬ್ಬರವನ್ನ ಮನೆಯಲ್ಲೆ ತಯಾರಿಸಿದಂಥ ಕುರೀದು ಗೊಬ್ಬರ ಪ್ರಾಣಿ ಪಕ್ ಪ್ರಾಣಿ ಗೊಬ್ಬರಗಳು ಹಸು ಗೊಬ್ಬರ ಮೇಕೆ ಗೊಬ್ಬರ ಕೋಳಿ ಸಾಕಾಣಿಕೆದು ಗೊಬ್ಬರ ಇದನ್ನೆಲ್ಲ ಹಾಕೋದ್ರಿಂದ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ ಹಾಗಾಗಿ ಆದಷ್ಟು ನಾವು ರಸಾಯಿಕ ಗೊಬ್ಬರಗಳನ್ನ ಬಳಸೋದನ್ನ ಕಮ್ಮಿ ಮಾಡಬೇಕು ರಾಸಾಯನಿಕಯುಕ್ತ ಗೊಬ್ಬರನ ಹಾಕೋದ್ರಿಂದ ಬೆಳೆಗಳಲ್ಲಿ ಯಾವುದೇ ಸತ್ವ ಇಲ್ಲ ನಾವು ಎಷ್ಟೆ ವಿಟಮಿನ್ಸ್ ಪ್ರೋಟೀನ್ಸ್ ಅದೆಲ್ಲ ಕೂಡ ಪೌಷ್ಟಿಕಾಂಶ ಅಷ್ಟು ನಮಗೆ ಸಿಗೋದಿಲ್ಲ ಹಾಗಾಗಿ ನಾವು ಯಾವುದೇ ಬೆಳೆಗೆ ನಾವು ಮನೆಯಲ್ಲೇ ಇರುವಂಥ ಗೊಬ್ಬರವನ್ನ ಕಾಂಪೋಸ್ಟ್ ರೀತಿ ಮಾಡಿಕೊಂಡು ಅದನ್ನ ಅದನ್ನ ನಾವು ಬಳಸೋದ್ರಿಂದ ನಾವು ಒಂದು ಬೆಳೆ ಫಲವತ್ತತೆಯಿಂದ ಕೂಡಿರುತ್ತೆ ಮತ್ತೆ ಜೈವಿಕತೆಯಿಂದ ಕೂಡಿರುತ್ತೆ ಮತ್ತೆ ಸಾವಯವ ಆಹಾರ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ ಹಾಗಾಗಿ ನಾವು ಬೆಳೆ ಮಾಡ್ಬೋದು ಬೇಕಾದ್ರೆ ನಾವು ರಾಸಾಕಯುಕ್ತ ಗೊಬ್ಬರಗಳನ್ನ ಕೆಮಿಕಲ್ಸನ್ನ ಕಮ್ಮಿ ಮಾಡಿ ಸಾವಯವ ಗೊಬ್ಬರವನ್ನ ಬಳಸೋದ್ರಿಂದ ಮತ್ತೆ ಎರೆಹುಳುಗಳನ್ನ ನಾವು ಭೂಮಿ ಮೇಲೆ ಬೆಳೆಸೋದ್ರಿಂದ ಅವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸು ಹೀಗಾಗಿ ನಾವು ಕೃಷಿ ಕ್ಷೇತ್ರದಲ್ಲಿ ಫಲ ಫಲವನ್ನ ಯಶಸ್ಸನ್ನು ಕಾಣಬಹುದು